ಹಾಂ ಹೇಳಿ ಯಾರು ಹೇಳಿ ಹೌದಾ ಹೌದಾ ಅಂದೆ ಏನಂತಂದರೆ ಹಾಂ ಹೇಳಿ ಹೌದಾ ಅಂತಂದರೆ ಆಂ ಯಾರದ್ದು ಮದುವೆ ಯಾರದ್ದು ಮದುವೆ ಅಂತ ಹೇಳಿ ಊಂ ಹೌದಾ ಅಂತಂದರೆ ಈಗ ಗಂಡು ಹೆಣ್ಣಿಗೆ ಗಂಡಿಗೆ ಸೂಟ್ ಹಾಕಬೇಕಾಗುತ್ತೆ ಹೆಣ್ಣಿಗೆ ವೈಟುದು ಗೌನ್ ಬೇಕಾಗುತ್ತೆ ಅದೇ ಒಂದು ತಲೆಗೆ ಪೂರ ಕವರ್ ಆಗೋ ಹಾಗೆ ಒಂದು ಗೌನ್ ಥರ ಬರುತ್ತೆ ಮತ್ತು ಕೈಯಲ್ಲಿ ಒಂದು ಬೊಕ್ಕೆ ಎಲ್ಲ ಇಡಬೇಕು ಮತ್ತು ಇಲ್ಲೆಲ್ಲ ತಾಳಿಯೆಲ್ಲ ಹಿಂದೂ ಸಂಪ್ರದಾಯದ ಥರ ತಾಳಿಯೆಲ್ಲ ಕಟ್ಟೋ ಹಾಗೆ ಇರೋದಿಲ್ಲ ಬರೀ ರಿಂಗ್ ಎಕ್ಸ್ಚೇಂಜ್ ಮಾಡೋದೇ ಇರುತ್ತೆ ನಿಮ್ಮ ಕಡೆ ಜನ ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ ಅಂದರೆ ಅಷ್ಟಾಗಿ ಸೇರಿಸೋದಿಲ್ಲ ಅಂದರೆ ಏಕಂದ್ರೆ ಚರ್ಚ್ಗಳಲ್ಲಿ ಅಷ್ಟು ಜನ ಅಲೋ ಇಲ್ಲ ಇರೋದಿಲ್ಲ ಹಾಗಾಗಿ ನಿಮ್ಮ ಕುಟುಂಬಸ್ಥರು ಮಾತ್ರ ಬಂದು ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ಹೋಗ್ಬೋದು ಹಾಂ ಹಾಗೆ ಹಾಗಾಗಿ ಬಂದು ಹೋಗ್ಬೋದಮ್ಮ ಆಂ ಹೌದು ಬರೀ ರಿಂಗ್ ಎಕ್ಸ್ಚೇಂಜ್ ಮಾಡೋದು ಮಾತ್ರ ಇಲ್ಲಿ ಮಾಡಿ ನಂತರ ಬೇಕಾದರೆ ನಿಮ್ಮ ಮನೆಗಳಲ್ಲಿ ಮಾಡ್ಕೊಂಬೋದು ಏಕಂದ್ರೆ ಈಗಿನ ಜನ್ರೇಷನಲ್ಲಿ ಹಾಗೂ ಮಾಡ್ತಾರೆ ಸಿನ್ಮಾಗಳಲ್ಲಿ ನೋಡಿದ್ದೀರಲ್ವಾ ರಿಂಗ್ ಎಕ್ಸ್ಚೇಂಜ್ ಆದ ಮೇಲೂ ಕೂಡ ಬೇರೆ ಕಡೆ ಹೋಗಿ ಅವ್ರ ಸಂಪ್ರದಾಯ ಪ್ರಕಾರ ಗಂಡಿನ ಮನೆ ಸಂಪ್ರದಾಯದ ಪ್ರಕಾರನೂ ಮಾಡ್ತಾರೆ ಇಲ್ಲ ಹೆಣ್ಣಿನ ಮನೆ ಸಂಪ್ರದಾಯ ಹೇಗಿರುತ್ತೆ ಹಾಗು ಮಾಡ್ಕೊಳ್ತಾರೆ ಒಟ್ಟಿನಲ್ಲಿ ಈ ಕ್ರಿಶ್ಚಿಯನ್ ಸಂಪ್ರದಾಯಲ್ಲಿ ಮಾಡ್ತೀರ ಅಂತಂದರೆ ಇಲ್ಲಿನೇ ಮೊದಲಿಗೆ ಮಾ ಬಂದು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ ನಂತರ ನಿಮ್ಮ ಸಂಪ್ರದಾಯ ಥರ ತಾಳಿ ಹೀಗೆ ಹಿಂಗೇ ಅಂತ ಅದು ಮಾಡ್ಕೊಳ್ಬೋದು

ಆಂ ಓಕೆ ಓಕೆ ತ್ಯಾಂಕ್ ಯು